ಸರ್ ನಮಸ್ತೆ ಸರ್

ಆರಮಿದ್ದೀರ ಸರ್ ಸರ್ ಅದೇ ನಮ್ಮದು ಅಕ್ಟೋಬರು ಇಪ್ಪತ್ತೆಂಟು ನಾಮಕರಣ ಇದೆ ಹಾಂ ಸರ್ ಸರ್ ಹಾಂ ನನ್ನ ಮಗಳದ್ದು ನಾಮಕರಣ ಇದೆ ಇದಕ್ಕೆ ಒಂದು ಇನ್ನೂರು ಜನಕ್ಕೆ ಊಟ ಬೇಕು ಸರ್ ಇಲ್ಲ ಸರ್ ಬೆಳಗ್ಗೆ ಟಿಫನ್ ಏನು ಬೇಡ ಮಧ್ಯಾಹ್ನ ಊಟ ಊಟಕ್ಕೆ ಸರ್ ಸರ್ ಊಟ ಐಟಮ್ಸ್ ಬಂದ್ಬಿಟ್ಟು ಮಸಾಲೆ ದೋಸೆ ಒಂದು ಒಬ್ಬಟ್ಟು ಅಂದರೆ ಒಂದು ಪ್ಲೇಟಿಗೆ ಆಗೋವಷ್ಟು ನಾ ಹೇಳ್ತೀನಿ ಹೀಗೆ ಇನ್ನೂರು ಪ್ಲೇಟ್ಗಾಗುವಷ್ಟು ಬೇಕು ಸರ್ ಮಸಾಲೆ ದೋಸೆ ಒಬ್ಬಟ್ಟು ಜಿಲೇಬಿ ಮತ್ತೆ ಒಂದು ಬಾದುಷ ಹಾಂ ಸರ್ ಜಿಲೇಬಿ ಇಲ್ಲ ಬಾದುಷ ಅದರಲ್ಲೊಂದು ಮತ್ತೆ ಜಾಮೂನು ಜಾಮೂನು ಒಂದು ಒಂದು ಕಪ್ ಐಸ್ ಕ್ರೀಮು ವೈಟ್ ರೈಸು ರಸಮ್ಮು ಸಾಂಬಾರು ಮತ್ತೆ ಘೀ ರೈಸು ಓಕೆ ಹಾಂ ಸರ್ ಘೀ ರೈಸು ಹ್ಞೂ ಘೀ ರೈಸು ಒಂದು ಮೂರು ರೀತಿ ಪಲ್ಯಗಳು ಹಾಂ ಸರ್ ಪಲ್ಯ ಪಲ್ಯ ಅಂದರೆ ಬೀನ್ಸು ಪಲ್ಯ ಆಲೂಗಡ್ಡೆ ಪಲ್ಯ ಮತ್ತೆ ಹೆಸರು ಕಾಳು ಪಲ್ಯ ಒಂದು ಮೂರು ಪಲ್ಯ ಒಂದು ಹಪ್ಪಳ ಒಂದು ಬಜ್ಜಿ ಇಷ್ಟು ಹಾಂ ಹಾಂ ಸರ್ ಸರ್ ಇದು ಪ್ಲೇಟ್ ಲೆಕ್ಕ ತಗೋತೀರಾ ಇಲ್ಲ ಇನ್ನೂರು ಜನಕ್ಕೆ ಒಂದೇ ಸಲ ಆರ್ಡರ್ ತಗೋತೀರಾ ಸರಿ ಸರ್ ನೀವು ಪ್ಲೇಟ್ ಲೆಕ್ಕನೆ ತಗೊಳ್ಳಿ ಸರ್ ಪರವಾಗಿಲ್ಲ ನೋ ಪ್ರಾಬ್ಲಮ್

ಸರ್ ಪ್ಲೇಟ್ ಎಷ್ಟು ನೂರೈವತ್ತು ಸರ್ ಡೆಲಿವರಿ ಚಾರ್ಜು ಎಲ್ಲ ಸೇರಿಸಿಯಾ ಸರ್ ಇದು ಅಂದರೆ ನಮ್ಮ ಪ್ಲೇಸ್ಗೆ ಬಂದು ಡೆಲಿವರಿ ಕೊಡ್ತೀರಾ ಸರ್ ನೀವು ಹಾಂ ಓಕೆ ಸರ್ ಏನು ಸರ್ ನೂರೈವತ್ತು ಪ್ಲಸ್ ಇನ್ನೂರು ಎಷ್ಟಾಯ್ತು ಸರ್ ಸೊನ್ನೆ ಎರಡು ಐದು ಹತ್ಲಕ್ಕೆ ಸೊನ್ನೆ ದಶಕ ಒಂದು ಎರಡ್ಲೊಂದು ಎರಡು ಮೂರು ಸರ್ ಮೂವತ್ತು ಸಾವಿರ ಆಯ್ತಲ್ಲ ಸರ್ ಮೂವತ್ತು ಸಾವಿರ ಆಗುತ್ತಲ್ಲ ಸರ್ ಏನಾದ್ರೂ ಸ್ವಲ್ಪ ಡಿಸ್ಕೌಂಟ್ ಕೊಡಿ ಸರ್ ಪರವಾಗಿಲ್ಲ ಸರ್ ಡಿಸ್ಕೌಂಟ್ ಕೊಡಿ ಸರ್ ಎಲ್ಲ ಟೋಟಲ್ಲು ಪ್ಯಾಕೇಜ್ ಥರನೇ ಇಪ್ಪತ್ತೈದು ಸಾವಿರ ಹಾಂ ಹಾಂ ಸರ್ ಇಪ್ಪತ್ತೈದು ಸಾವಿರ ಹದಿನೈದು ಸಾವಿರ ಫೋನ್ ಪೇ ಮಾಡ್ತೀನಿ ಇನ್ನೂ ಮಿಕ್ಕಿದ ಹತ್ತುಸಾವ್ರ ಕ್ಯಾಶ್ ಕೊಟ್ಟು ಕಳಿಸ್ಕೊಡ್ತೀನಿ ಸರ್ ಇಲ್ಲ ಸರ್ ಏನೋ ನೆಗೋಷಿಯೇಬಲ್ ಮಾಡಿಕೊಂಡು ಮಾಡಿಕೊಡಿ ಸರ್ ಏನೋ ನೀವು ಪರಿಚಯಸ್ಥರು ಅಂಥೇಳ್ಬಿಟ್ಟು ನಿಮಗೆ ಹೇಳ್ತಾಯಿದ್ದೀನಿ ನಿಮ್ಮ ಕಂಪ್ನಿಗೆ ಕೊಡ್ತಾಯಿದ್ದೀವಿ ನೀವು ತುಂಬ ಚೆನ್ನಾಗಿ ಊಟ ಕೊಡ್ತೀರಾ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಹಾಂ ಸರ್ ಡೆಲಿವರಿ ಬಂದ್ಬಿಟ್ಟು ಇಪ್ಪತ್ತೆಂಟನೇ ತಾರೀಖು ಮಧ್ಯಾಹ್ನ ಒಂದು ಒಂದುವರೆ ಎರಡು ಗಂಟೆಗೆ ನಮ್ಮ ಪ್ರಸೆಂಟ್ ನಮ್ಮ ಪ್ಲೇಸಲ್ಲಿ ಇರಬೇಕು ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್